ಇತ್ತೀಚೆ ದ ಇತ್ತೀಚಿನ ದಿನಗಳಲ್ಲಿ ಪಾಶ್ಚಾತ್ಯ ನೃತ್ಯ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ ಅದೇ ಈಗ ತುಂಬ ಫೇಮಸ್ ಅಂತಾರೆ ಅದು ಇಲ್ಲಿನ ಈ ದೇಶದಲ್ಲಿ ತುಂಬ ಉತ್ತಮ ಮಟ್ಟದಲ್ಲಿ ಬೆಳೀತಾ ಇದೆ ಎಲ್ಲರೂ ಅದನ್ನೇ ಕಲಿಬೇಕು ಅದು ತುಂಬ ಚೆನ್ನಾಗಿದೆ ತುಂಬ ಪ್ರಶಸ್ತಿಗಳೆಲ್ಲ ಸಿಗ್ತಾ ಇದೆ ಅದನ್ನ ಮಾಡಿದ್ರೆ ಡ್ಯಾನ್ ಅದನ್ನು ನೃತ್ಯ ಮಾಡಿದ್ರೆ ಸಾಕು ತುಂಬ ಒಳ್ಳೊಳ್ಳೆಯ ಕಡೆ ಹೋಗಬಹುದು ಅಂತ ಹೇಳಿ ಎಲ್ಲರೂ ಅದೇ ನೃತ್ಯವನ್ನೇ ಕಲಿತಾ ಇರೋದು ನಮ್ಮ ಕರ್ನಾಟಕದಲ್ಲಿರೋ ನೃತ್ಯ ಹಾಗೂ ಬೇರೆ ರಾಜ್ಯಗಳಲ್ಲಿರುವ ಭರತನಾಟ್ಯ ಆಗಲಿ ಕೂಚಿಪುಡಿ ಆಗಲಿ ಯಕ್ಷಗಾನ ಆಗಲಿ ಅಂಥಾದ್ಯಾವ್ದೂ ಈಗ ಕಂಡು ಬರ್ತಾ ಇಲ್ಲ ತುಂಬ ಜಾಸ್ತಿ ಈ ಥರದ್ದೇ ನೃತ್ಯ ತುಂಬ ಕಂಡು ಬರ್ತಾ ಇದೆ ಆಮೇಲೆ ಅಂತಹ ನೃತ್ಯಗಳಿಗೆ ತುಂಬ ಬೆಲೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಅದನ್ನೇ ಕಲಿತಾ ಇದ್ದಾರೆ ಅಂಥ ನೃತ್ಯಗಳಿಗೆ ತುಂಬ ಬೆಲೆ ಕಟ್ಟಕ್ಕಾಗದೆ ಇರೋವಷ್ಟು ಇದಾಗ್ತಾ ಇದೆ ಸೊ ಅದಕ್ಕೆ ಎಲ್ಲರೂ ಅದನ್ನೇ ಕಲಿತಾ ಇದ್ದಾರೆ ಅಂಥ ನೃತ್ಯಗಳಿಂದ ತುಂಬ ಉತ್ತಮ ಮಟ್ಟಕ್ಕೆ ಹಾಗೂ ತುಂಬ ಒಳ್ಳೊಳ್ಳೆಯ ಪ್ರಶಸ್ತಿಗಳನ್ನು ಪಡ್ಕೊಳ್ತಾ ಇದ್ದಾರೆ ಎಲ್ಲ ಜನತೆಗಳು ಈಗ ಅದನ್ನೇ ಕಲಿತಾ ಇರೋದು ಹಾಗಾಗಿ ಅಂತಹ ನೃತ್ಯಗಳಿಗೆ ಎಲ್ಲರೂ ಹಿಂಬಾಲಿಸಿ ಹೋಗ್ತಾ ಇದ್ದಾರೆ ನಮ್ಮ ಭರತನಾಟ್ಯ ಆಗಲಿ ಕೂಚಿಪುಡಿ ಆಗಲಿ ಯಕ್ಷಗಾನ ಆಗಲಿ ಇಂತಹ ನೃತ್ಯಗಳನ್ನು ಯಾರು ಕಲಿತಾನೇ ಇಲ್ಲ ಇಂತಹ ನೃತ್ಯ ಮುಂದೆ ಬರಬೇಕು ಆ್ಯಕ್ಚುಲಿ ಇದು ಯಾವಾಗಲೂ ಬರ್ತಾನೇ ಇಲ್ಲ ಇಂತಹ ನೃತ್ಯ ಬರೋದಿಲ್ಲ ಕಾಣುತ್ತೆ ಈಗ ಇನ್ನು ಮುಂದೆ ಎಲ್ಲ ಪಾಶ್ಚಾತ್ಯ ನೃತ್ಯಗಳೇ ಅಂದರೆ ಬ್ಯಾಲೆಡ್ ಡ್ಯಾನ್ಸಸ್ ಮತ್ತು ವೆಸ್ಟೆರ್ನ್ ಡ್ಯಾನ್ಸಸ್ ಆಮೇಲೆ ಸಾಲ್ಸ ಡ್ಯಾನ್ಸಸ್ ಆ ತರಹದ ನೃತ್ಯಗಳೇ ಮುಂದೆ ಬರೋದು ಇಂತಹ ನೃತ್ಯಗಳನ್ನು ನಾನು ಇನ್ನು ಮುಂದೆ ಕಂಡು ಬರೋದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅನಿಸುತ್ತೆ ಇವಾಗಲೂ ಇದೆ ಆದ್ರೂ ಅಷ್ಟೆಲ್ಲ ಇಲ್ಲ ಮುಂದೆ ನೆಕ್ಸ್ಟು ಹೊಸ ಹೊಸ ದೇಶಗಳಿಗೆ ಹೋಗಿ ಇಂತಹ ನೃತ್ಯಗಳನ್ನು ಮಾಡೋದು ಆ ಥರದ್ದೆಲ್ಲ ಬರ್ತಾ ಹೋಗುತ್ತೆ ಅಂದರೆ ಹೀಗೆ ಹಗ್ಗ ಕಟ್ಟಿ ಮೇಲೆ ಹಾರಿಸೋದು ಅಂತಹ ನೃತ್ಯ ತುಂಬ ಈಗ ಈ ಥರದ್ದು ಬರ್ತಿದೆ ಅಂತಹ ನೃತ್ಯ ಅಂದರೆ ಈಗಿನ ಈಗಿನ ಜನರಿಗೂ ತುಂಬ ಇಷ್ಟ ಆಗತ್ತೆ ಅದಕ್ಕಾಗಿ ಎಲ್ಲರೂ ಅದನ್ನೇ ಕಲಿತಾ ಇದ್ದಾರೆ ನೋಡಲಿಕ್ಕೂ ಚೆನ್ನಾಗಿರತ್ತೆ ಇದೂ ತುಂಬ ಚೆನ್ನಾಗಿರತ್ತೆ ಇದರಲ್ಲಿ ಮೇಕಪ್ಪೇ ತುಂಬ ಚೆನ್ನಾಗಿರತ್ತೆ ಯಕ್ಷಗಾನ ಅಂತಹದ್ದೆಲ್ಲ ಮೇಕಪ್ಪು ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಚೆನ್ನಾಗಿರತ್ತೆ ಅಂತಹದ್ದು ಅದನ್ನು ನೋಡೋಕ್ಕೇ ಇಷ್ಟ ಆಗುತ್ತೆ ಡ್ಯಾ ಇದು ನೃತ್ಯಕ್ಕಿಂತ ನೃತ್ಯನೂ ತುಂಬ ಚೆನ್ನಾಗಿರತ್ತೆ ಅದಕ್ಕಿಂತ ಅದೇ ತುಂಬ ಚೆನ್ನಾಗಿರತ್ತೆ ಆದರೆ ಇಂತಹ ನೃತ್ಯಗಳಲ್ಲಿ ಅಂಥದ್ದೆಲ್ಲ ಏನಿರಲ್ಲ ಬರಿ ನೃತ್ಯ ಒಂದೇ ಇರುತ್ತೆ ಬಿಟ್ಟರೆ ಆ ಮೇಕಪ್ ಆಗಲಿ ಕಾಸ್ಟ್ಯೂಮ್ ಆಗಲಿ ಆ ಥರದ್ದೆಲ್ಲ ಜಾಸ್ತಿ ಇರೋದೇ ಇಲ್ಲ ಹಾಗಾಗಿ ನಂಗೆ ನನಗೆ ಎರಡು ಥರದ್ದೂ ಇಷ್ಟ ಆಗತ್ತೆ ಅಂತಹ ನೃತ್ಯನೂ ಇಷ್ಟ ಆಗತ್ತೆ ಇದು ಇದು ಯಕ್ಷಗಾನ ಅಂಥದ್ದು ಅಥವಾ ಭರತನಾಟ್ಯ ಅಂಥದ್ದು ನೃತ್ಯನೂ ಇಷ್ಟ ಆಗತ್ತೆ ಈ ಥರದ್ದೂ ಇಷ್ಟ ಆಗುತ್ತೆ ನನಗೆ ಎಲ್ಲಾದು ಕಲಿಬೇಕು ಅಂತ ಆಸೆ ಎಲ್ಲರಿಗೂ ವೊ ಎಲ್ಲಾದು ಇಷ್ಟ ಆಗಲ್ಲ ಆಮೇಲೆ ಈಗ ಇದು ಭರತನಾಟ್ಯಂ ಎಲ್ಲ ಹೋಗಿಬಿಡತ್ತೆ ಅನಿಸತ್ತೆ ನನಗೆ ಅನಿಸೋ ಪ್ರಕಾರ ಈಗಿನ ಕಾಲದಲ್ಲಿ ಅಂತಹದ್ದೆಲ್ಲ ಬೇಗ ಕಾ ಕಡಿಮೆ ಆಗ್ತಾ ಬರುತ್ತೆ ಬೇರೆ ದೇಶಗಳಲ್ಲಿ ಕೂಡ ಅಂದರೆ ಬೇರೆ ದೇಶಗಳಲ್ಲೆಲ್ಲ ಸ್ವಲ್ಪ ಅದನ್ನು ಎಂಟರ್ಟೈನ್ ಮಾಡ್ತಿದಾರೆ ಅಂದರೆ ನಮ್ದು ದೇಶದ ಏನೇನಿದೆ ಎಲ್ಲ ನೃತ್ಯಗಳನ್ನೂ ಕರ್ಕೊಂಡೋಗಿ ಅಲ್ಲಿ ಡ್ಯಾನ್ಸ್ ಮಾಡಿಸಿ ಅಲ್ಲಿ ಹಣವನ್ನೆಲ್ಲ ಕೊಡ್ತಾರೆ ಅಂದರೆ ಎಷ್ಟೆಷ್ಟು ಇದಾಗಿರತ್ತೆ ಖರ್ಚಾಗಿರತ್ತೆ ಮತ್ತು ಅವ್ರಿಗ್ ಮಾಡಿದ್ದಕ್ಕೆ ನೃತ್ಯ ಮಾಡಿದ್ದಕ್ಕೆ ಹಣಗಳನ್ನೆಲ್ಲ ಕೊಡ್ತಾರೆ ಆದರೆ ಆದರೆ ಏನು ಪ್ರಯೋಜನ ಇಲ್ಲೇ ಜಾಸ್ತಿ ಮಾಡಲಿಲ್ಲ ಅಂದರೆ ಅಲ್ಲಿ ಹೋಗಿ ಏನು ಪ್ರಯೋಜನ ಆಗತ್ತೆ ಇಲ್ಲಿ ಮಾಡಬೇಕು ಅಂತ ನನ್ನ ಆಸೆ ಇಲ್ಲೂ ಮಾಡಬೇಕು ಅಲ್ಲೂ ಮಾಡಬೇಕು ಅಂತ ಆಮೇಲೆ ತುಂಬ ಅದಕ್ಕಾಗೆ ಏನೇನೋ ಪ್ರಯತ್ನ ಮಾಡ್ತಾ ಇರಬೇಕು ಆವಾಗವಾಗ ಅಂದರೆ ನಾವು ನೃತ್ಯ ಮಾಡ್ತಿದ್ದೀವಿ ಅಂದರೆ ಅದಕ್ಕಾಗೆ ಮುಡುಪಾಗಿಟ್ಟಿರಬೇಕು ನಮ್ಮ ಜೀವನವನ್ನು ಅಂದರೆ ಎಷ್ಟು ಶ್ರದ್ಧೆಯಿಂದ ನಾವು ಅದನ್ನು ನೃತ್ಯವನ್ನ ಮಾಡ್ತೀವೋ ಅಷ್ಟೇ ನಮಗೆ ನೃತ್ಯ ಕಾ ಕೈ ಹಿಡಿಯತ್ತೆ ಎಷ್ಟು ಕಾಲು ನೋಯುತ್ತೆ ಕೈ ನೋಯುತ್ತೆ ಅಂತ ನಾವು ನೃತ್ಯವನ್ನ ಮಾಡೋದು ನಿಲ್ಸಿದ್ರೆ ಅದು ಆಗೋದೇ ಇಲ್ಲ ಯಾವು ನೃತ್ಯ ಆದ್ರೂ ಅಷ್ಟೇ ಒಳ್ಳೆಯ ನೃತ್ಯ ಆಗಿರಬೇಕು ಆಮೇಲೆ ಅದು ಚೆನ್ನಾಗಾಗಿರ್ಬೇಕು ನೋಡೋರಿಗೂ ಅಷ್ಟೇ ತುಂಬ ಇಷ್ಟ ಆಗಬೇಕು ಅಂತಹದ್ದು ಇರಬೇಕು ಈಗಿನ ಕಾಲದಲೆಲ್ಲ ಈಗದೇ ಭರತನಾಟ್ಯಂ ಆ ಥರದ್ದೆಲ್ಲ ಯಾರು ನೋಡ್ಲಿಕ್ಕೆ ಇಷ್ಟ ಪಡಲ್ಲ ಅಂದ್ರೆ ಈಗಿನ ಜನರೇಷನವ್ರಿಗೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಅನ್ಕೋಳ್ತೀನಿ ನಾನು ಅನ್ಕೋಳ್ಳೋದಾದ್ರೆ ಬಟ್ ತುಂಬ ಚೆನ್ನಾಗಿರತ್ತೆ ಅದು ಈಗಿಂದು ಇದಕ್ಕೆ ಇಷ್ಟ ಆಗಲ್ಲ ಅಂದರೆ ಬೋರ್ ಬರತ್ತೆ ಅಂತ ಅದಕ್ಕೋಸ್ಕರ ನೋಡೋದು ನೋಡದೆ ಇರೋ ಕಾರಣಯೆಲ್ಲ ಇರತ್ತೆ ಬಟ್ ಅದನ್ನು ನೋಡಬೇಕು ತುಂಬ ಅದರಲ್ಲಿ ತಿಳ್ಕೊಳ್ಳೋ ಥರದ್ದು ತುಂಬ ಇರತ್ತೆ ಅದರಲ್ಲಿ ಏನೇನೋ ಹೇಳಿ ಕೊಡ್ತಾ ಇರ್ತಾರೆ ಅದರಲ್ಲಿ ಸುಮಾರು ತರಹದ್ದು ಇದಿರತ್ತೆ ಸುಮಾರು ಥರದ್ದೆಲ್ಲ ತಿಳ್ಕೊಳ್ಳೋದು ಸ್ಟೋರೀಸು ಕಥೆ ಆಗಲಿ ಅವ್ರದು ಎಕ್ಸ್ಪ್ರೆಷನ್ ಆಗಲಿ ಅವ್ರದು ಏನೇನೋ ಥರ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಅದನ್ನೆಲ್ಲ ನೋಡಬೇಕು ತುಂಬ ಚೆನ್ನಾಗಿರತ್ತೆ ಅಂಥದ್ದೆಲ್ಲ ಕೊಟ್ಟುಬಿಟ್ರೆ ಯಾರೇ ಆಗಲಿ ಅದನ್ನ ಎದ್ದು ನಿಂತು ಚಪ್ಪಾಳೆ ಹೊಡಿಯೋ ಥರ ಇರತ್ತೆ ಆ ಥರದ್ದೇ ಮಾಡಬೇಕು ಯಾವಾಗಲೂ ಅಷ್ಟೇ ನಾವೇನಾದರೂ ಮಾಡ್ಬೇಕು ಅಂದರೆ ತುಂಬ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಬೇಕು ಹಂಗಿದ್ದರೆ ಮಾತ್ರ ಆ ನೃತ್ಯಕ್ಕೆ ಅಥವಾ ಏನೇ ಮಾಡಿದ್ರು ಅದಕ್ಕೆ ಸ್ವಲ್ಪ ಬೆಲೆ ಅಂತ ಬರೋದು ಅಂದರೆ ಯಾವಾಗಲೂ ಅಷ್ಟೆ ಬೇರೆಯವ್ರು ನೋಡ್ತಿದ್ದಾರೆ ಅಂದರೆ ನಾನು ಹೆಂಗೆ ಮಾಡಬೇಕು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಬೇಕು ಯಾವಾಗಲೂ ಅಷ್ಟೆ ಇಷ್ಟು ಹೇಳಿ ಮುಗಿಸ್ತೀನಿ